ಮನೇಲಿ ಏನೂ ಪದಾರ್ಥ ಇಲ್ಲದಿರುವಾಗ ನಾವು ಎಂತ ಮಾಡೋದಂತ ಯೋಚಿಸುತ್ತೇವೆ ಅದಕ್ಕಾಗಿ ಏನು ಮಾಡೋದು ಏನು ಮಾಡೋದು ಅಂತ ಯೋಚಿಸಿರುವಾಗ ಒಣಗಿದ ಮೀನು ಕಾಣ್ತದೆ ಮನೆಯಲ್ಲಿ ಅದನ್ನಾದರೂ ಚಟ್ನಿ ಮಾಡುವ ಅಂತ ಎಣಿಸುವಾಗ ಹೋಗಿ ಎಣಿಸ್ತೇವಲ್ವ ಹಾಗೆ ಹೋಗಿ ಮಾಡುವಾಗ ಚಟ್ನಿ ಒಣಗಿದ ಮೀನನ್ನು ಸ್ವಲ್ಪ ಹುರಿದು ಮತ್ತೆ ಬಾಣಲೆಯಲ್ಲಿ ಹುರಿದು ಇಲ್ಲದಿದ್ದರೆ ಒಲೆಗೆ ಹಾಕಿ ಅದನ್ನು ಕಾಯಿಸಿ ತೆಗೆದು ಶುಂಠಿ ಕಾಯಿ ಮೆಣಸು ಉಪ್ಪು ಹುಳಿ ತೆಂಗಿನಕಾಯಿ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಗರಗರ ತಿರುಗಿಸಿ ಹಾಕೋದು ಮತ್ತು ಈ ಒಣಗಿದ ಮೀನನ್ನು ಸಮ ಸಣ್ಣ ಸಣ್ಣ ಮಾಡಿ ತುಂಡು ತುಂಡು ಮಾಡಿ ಹಾಕೋದು ಅದಕ್ಕೆ ಮತ್ತು ಅದು ಅದನ್ನು ಸಹ ತೊಳೀಬೇಕು ಇಲ್ಲದಿದ್ದರೆ ಅದು ಉಪ್ಪು ಬಿಡು ಬಿಡೋದಿಲ್ಲಲ್ಲ ಅದಕ್ಕೆ ಹಾಗಾಗಿ ಮತ್ತೆ ಅದಾದ್ನು ಚಟ್ನಿಯಾಯ್ತು ಮತ್ತು ಅದು ಸರಿಯ ಉಂಟಲೆಲ್ಲ ಪುನಃ ನೋಡಬೇಕಲ್ವ ಸರಿ ಇಲ್ಲದಿದ್ದರೆ ಪುನಃ ಸ್ವಲ್ಪ ಕಾಯಿ ಮೆಣಸು ಹಾಕಬೇಕು ಇಲ್ಲದಿದ್ದರೆ ಹುಳಿ ಹಾಕಬೇಕು ಹುಳಿ ಇಲ್ಲದಿದ್ದರೆ ಇಲ್ಲದಿದ್ದರೆ ಉಪ್ಪು ಇಲ್ಲದಿದ್ದರೆ ಉಪ್ಪು ಸ್ವಲ್ಪ ಹಾಕಬೇಕು ಮೊದಲು ಚಟ್ನಿ ಹಾಕ್ಬೇಕು ತಿಮರೆ ತಿಮರೆ ಸಹ ಹಾಗೆಯೇ ಸ್ವಲ್ಪ ಹೋಗಿ ತಿಮರೆ ತರೋದು ಒಂದೆಲಗ ಇಲ್ಲಿ ತುಳುವಿನಲ್ಲಿ ತಿಮರೆ ಹೇಳ್ತಾರೆ ಇಲ್ಲ ಕನ್ನಡದಲ್ಲಿ ಒಂದೆಲಗ ಹೇಳ್ತಾರೆ ಅದನ್ನು ತರುವುದು ಅದನ್ನು ಸಹ ಹಾಗೆಯೇ ಸ್ವಲ್ಪ ಸ್ವಲ್ಪ ತೊಳೆದು ಸ್ವಲ್ಪ ಚೆನ್ನಾಗಿ ತೊಳೆದು ಅದರದ್ದು ಕಂಡೆ ಎಲ್ಲ ಬೇರೆ ಕಂಡೆ ಹಾಕಬೇಕು ಅದರ ಹೂವು ಹಾಕಬಾರ್ದು ಹೂವು ಹಾಕಬಾರ್ದಂದ್ರೆ ಅದು ಹೂವು ಹೂವು ಇಟ್ಟರೆ ಕಹಿ ಕಹಿ ಆಗ್ತದೆ ಆದಮೇಲೆ ತೆಂಗಿನಕಾಯಿ ಮತ್ತು ಹುಳಿ ಕಾಯಿ ಮೆಣಸು ಹಾಕಿ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ತಿರ್ಗಿಸೋದು ಆಗ ತಿಮರೆ ಚಟ್ನಿ ಆಯ್ತು ಮತ್ತೇನು ಸಾಮಾನು ಬೇಡ ಅದಕ್ಕೆ ಟೊಮೆಟೋ ಗುರ್ಜಿ ಅಂದರೆ ಸಹ ಹಾಗೆಯೇ ಟೊಮೆಟೋ ಗುರ್ಜಿಯಲ್ಲಿ ನೀರುಳ್ಳಿ ಶುಂಠಿ ಬೆಳ್ ಕಾಯಿ ಮೆಣಸು ಎಲ್ಲ ಬೇರೆ ಬೇರೆ ಮೂರಿಡೋದು ಮತ್ತು ಟೊಮೆಟೊ ಸಹ ಬೇರೆ ಕೊಚ್ಚಿಡೋದು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆಗಾಕಿ ಪುರಿದು ಹುರಿದು ಬಾಣಲೇಲಿ ಹುರಿದು ಬರ ಟೊಮೆಟೋ ಸಾಮ್ ಪುನಃ ಹಾಕೋದದಕ್ಕೆ ಅದ್ರಲ್ಲಿ ಸಹ ಅದರಲ್ಲೇ ಕುದಿಸಬೇಕು ಕುದಿಸಿ ಸರಿ ತಿರುಗಿಸ್ಬೇಕು ಆಗ ಟೊಮೆಟೋ ಗುರ್ಜಿ ಆಗ್ತದೆ